ಈಗಿನ ದಿನಗಳಲ್ಲಿ ಹೆಚ್ಚಾಗಿ ವಿಪರೀತವಾಗಿ ಬಹಳಷ್ಟು ಆ್ಯಪ್ಗಳು ಬಂದಿವೆ ಅವನ್ನೆಲ್ಲ ನಾವು ತುಂಬ ಯೂಸ್ ಮಾಡ್ತಾ ಇದ್ದೀವಿ ಯಾವ್ಯಾವ ಆ್ಯಪ್ಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಸೋಶಿಯಲ್ ಮೀಡಿಯಾ ಆ್ಯಪ್ಗಳು ಅಂದರೆ ಲಿಂಕ್ಡ್ಇನ್ ಫೇಸ್ಬುಕ್ ಇರ್ಬೌದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟ್ವಿಟರ್ ಇದೆಲ್ಲವು ಇದೆಲ್ಲವನ್ನೂ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ಮತ್ತು ಶಾಪಿಂಗ್ ಆ್ಯಪ್ಸ್ ಇ ಕಾಮರ್ಸ್ ಆ್ಯಪ್ಗಳು ಅಂದರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಮಿಶು ಮಿಂತ್ರಾ ಶಾಪ್ಸಿ ಅಜಿಯೋ ಇದರಲ್ಲೂ ಇದನ್ನೆಲ್ಲ ನಾವು ವಸ್ತುಗಳನ್ನು ಬೇರೆ ಬೇರೆ ಕಡೆಯಿಂದ ಯಾವುದು ವಸ್ತು ಬೇಕೋ ಅದೆಲ್ಲವನ್ನು ಮನೆಯಲ್ಲೇ ಕೂತ್ಕೊಂಡು ನಮಗೆ ಯಾವ ಯಾವುದು ನಮ್ಮ ಬಜೆಟಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನಾವು ಇದರೊಳಗೆ ತಗೋಬೋದು ಅದರ ಜೊತೆಗೆ ಮತ್ತೆ ನಾವು ಬೇರೆ ಆ್ಯಪ್ಸ್ ಬಗ್ಗೆ ಹೇಳೋದಾದ್ರೆ ನಾವು ಈಗ ಡಿಜಿಟಲ್ ಕರೆನ್ಸಿ ಬಂದುಬಿಟ್ಟಿದೆ ಅಂದರೆ ನಾವು ಎಲ್ಲ ಕಡೆ ದುಡ್ಡು ಇಟ್ಕೊಂಡು ಓಡಾಡಬೇಕು ಎಲ್ಲ ಕಡೆ ನಾವು ದುಡ್ಡೇ ಕೊಡ್ ಕೈಯಲ್ಲೇ ದುಡ್ಡು ಕೊಟ್ಟೇ ನಾವು ಎಲ್ಲ ವಸ್ತು ಪರೆ ತೊಗೋಳೋದು ಅದೆಲ್ಲ ಮಾಡಬೇಕು ಅಂತ ಇಲ್ಲ ಈಗೇನು ಮೊಬೈಲ್ ಇರಬೇಕು ಮೊಬೈಲಿಗೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕನೆಕ್ಟ್ ಆಗಿರತ್ತೆ ನಾವು ಯು ಪಿ ಐ ಡಿಗಳನ್ನು ಯೂಸ್ ಮಾಡಿಟ್ಕೊತಿವಿ ಅಂದರೆ ಫೋನ್ಪೇ ಗೂಗಲ್ ಪೇ ಲೇಸರ್ ರೇಸರ್ ಪೇ ಪೇಟಿಯಮ್ ಈ ಥರ ಆ್ಯಪ್ಗಳು ತುಂಬ ಬಂದಿದೆ ಈ ಆ್ಯಪ್ಗಳಿಂದ ಏನಾಗತ್ತೆ ಅಂದರೆ ನಮಗೆ ಎಲ್ಲ ಕಡೆ ದುಡ್ಡು ಇಟ್ಕೊಂಡು ಹೋಗೋ ನೆಸಸಿಟಿಯೇ ಇಲ್ಲ ಎಲ್ಲವು ನಾವು ಬರೀ ಅವರ ಫೋನ್ ನಂಬರ್ ಫೋನ್ ನಂಬರ್ ಇದ್ದರೆ ಸಾಕು ಇಲ್ಲಾಂದರೆ ಸ್ಕ್ಯಾನ್ ಕೋಡ್ ಇದ್ದರೆ ಸಾಕು ಸ್ಕ್ಯಾನ್ ಮಾಡಿ ಅವರಿಗೆ ನಾವೇನು ಅಮೌ ದುಡ್ಡು ಕೊಡಬೇಕೋ ಅದಷ್ಟು ದುಡ್ಡನ್ನೂ ನಾವು ಅಲ್ಲೇ ಟ್ರಾನ್ಸ್ಫರ್ ಮಾ ಕೂಡ ಮಾಡ್ತೀವಿ ಈ ಥರ ನಾವು ನಮಗೆ ತುಂಬ ಆ್ಯಪ್ಸ್ಗಳು ಬಂದಿದೆ ಎಜುಕೇಷನ್ ರಿಲೇಟೆಡ್ ಆಪ್ಸ್ಗಳು ತುಂಬ ಬಂದಿದೆ ಈಗ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮಿಗೆ ರೆಡಿ ಆಗಬೇಕು ಅಂತ ಅಂದರೆ ಆವಾಗ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತಂದರೆ ಈ ಟೆಸ್ಟ್ಬುಕ್ ಆ್ಯಪ್ ಅಂತ ಬಂದಿದೆ ಆ ಆ್ಯಪಲ್ಲಿ ಏನಂತಂದ್ರೆ ನಮಿಗೆ ಕ್ವಷನ್ಸು ಆನ್ಸರ್ಸು ಇಷ್ಟೇ ಡ್ಯುರೇಶನಲ್ಲಿ ಇದೇ ಕ್ವಷ್ ಈ ಪ್ರಶ್ನೆಗೆ ಇಷ್ಟೇ ಆನ್ಸರ್ ಮಾಡಬೇಕು ಅದೆಲ್ಲ ಒಂದು ನಿಜವಾದ ಪರೀಕ್ಷೆ ತೊಗೊಳೋಕ್ಕೂ ಮುಂಚೆ ಒಂದು ಸಿದ್ಧತೆ ಮಾಡ್ಕೋಳಕ್ಕೆ ತುಂಬ ಉಪಯೋಗುವಂತ ಆಗುವಂಥ ಆ್ಯಪ್ಗಳು ಕೂಡ ತುಂಬ ಬಂದಿದೆ ಅದರ ಜೊತೆಗೆ ಗೇಮಿಂಗ್ ಆ್ಯಪ್ಗಳು ತುಂಬ ಬಂದಿದೆ ತುಂಬ ಬೇಜಾರಾಗತ್ತೆ ನಮಗೆ ಸಮಯ ಪಾಸ್ ಮಾಡೋಕ್ಕಾಗ್ತಿಲ್ಲ ಅಂತ ಎಲ್ಲ ಅಂದಾಗ ನಾವು ಈ ಗೇಮ್ಸ್ ಪಝಲ್ ಗೇಮ್ ಇರ್ಬೋದು ಬಿಲ್ಡಿಂಗ್ ಬ್ಲಾಕ್ಸ್ ಇರ್ಬೋದು ಸುಡುಕು ಅಂತ ಒಂದಿದೆ ಈ ಥರ ಎಲ್ಲ ಆ್ಯಪ್ಗಳನ್ನೂ ತುಂಬ ಯೂಸ್ ಮಾಡ್ತೀವಿ ಮತ್ತೆ ಈಗಿನ ದಿನಗಳಲ್ಲಿ ಎಲ್ಲ ಜನರು ಸ್ವಲ್ಪ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದನ್ನ ತುಂಬ ವಿಪರೀತವಾಗಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಳಿಗ್ಗೆ ಎದ್ದ ಕೂಡ್ಲೇ ಫಸ್ಟು ನೋಡೋದು ಫೋನು ರಾತ್ರಿ ಮಲ್ಗೋಕ್ಕೂ ಮುಂಚೆಯೂ ಲಾಸ್ಟ್ ತನಕ ನೋಡೋದು ಫೋನೇ ಆಗಿರತ್ತೆ ಈ ಫೋನ್ ಜಾಸ್ತಿ ಉಪಯೋಗ್ಸಿ ಫೋನ್ ಬಂದಿರೋದ್ರಿಂದ ಉಪಯೋಗವೂ ಇದೆ ಸ್ಮಾರ್ಟ್ ಫೋನ್ ಬಂದಿರೋದ್ರಿಂದ ತುಂಬ ಅದರಿಂದ ಅನುಕೂಲತೆಗಳು ಇದೆ ಹಾಗೆ ಅನ ಅನನುಕೂಲತೆಗಳು ಅಷ್ಟೇ ಇದೆ ಈಗ ಸ್ಪೋರ್ಟ್ ಸ್ಮಾರ್ಟ್ ಫೋನ್ ಬಂದಿರೋದ್ರಿಂದ ಏನಾಗಿದೆ ಅಂದರೆ ನಾವು ಜಾಸ್ತಿ ಈವಾಗ ವಾಚನ್ನು ಯೂಸ್ ಮಾಡೋದು ಅಷ್ಟು ನೆಸಸಿಟಿ ಇರಲ್ಲ ನಮಗೆ ಯಾಕೆ ಅಂದರೆ ಗಡಿಯಾರನ ಯಾವಾಗಲೂ ಕೈಕಟ್ಕೊತಿದ್ವಿ ಟೈಮೆಷ್ಟು ಅಂತ ಅದರಲ್ಲಿ ನೋಡ್ತಿದ್ವಿ ಆದರೆ ಈಗ ನಿಮಗೆ ಸ್ಮಾರ್ಟ್ ಫೋನ್ನಲ್ಲೇ ಅದೆಲ್ಲ ಬರತ್ತೆ ಮತ್ತೆ ಈಗ ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಊರಿಗೆ ನಾವು ಹೋಗ್ತೀವಿ ಅಂತಂದರೆ ಆ ಊರ ಬಗ್ಗೆ ಏನಾದರೂ ಆ ಊರು ಹೇಗಿದೆ ಅಲ್ಲಿ ಉಳ್ಕೊಳ್ಳಕ್ಕೆ ಹೇಗಿದೆ ವ್ಯವಸ್ಥೆ ಅಲ್ಲಿ ಎಲ್ಲೆಲ್ಲಿ ಏನೇನು ಸಿಗತ್ತೆ ಯ ಅನ್ನೋದೆಲ್ಲ ನಾವು ಕುತ್ಕೊಂಡಲ್ಲೇ ಗೂಗಲಲ್ಲಿ ನಮಗೆ ಬೇಕಾದಂಥ ಪ್ರಶ್ನೆಗಳಿಗೆ ಉತ್ತರಾನ ಹುಡ್ಕೊಂಡು ನಮಗೆ ಡೈರೆಕ್ಟಾಗಿ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ನಮಗೆ ಬೇಕಾದಂಥ ಅಡ್ರೆಸ್ಸನ್ನು ಹುಡ್ಕೋದೂ ಕೂಡ ಯಾರನ್ನೂ ಕೇಳೋ ನೆಸಸಿಟಿಯೇ ಇಲ್ಲ ಈಗೀಗ ಡೈರೆಕ್ಟಾಗಿ ನಾವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡಿಕೊಂಡು ನಮಗೆ ಯಾವ ಅಡ್ರೆಸ್ ಬೇಕೋ ಆ ಅಡ್ರೆಸ್ಸನ್ನು ಅದರಲ್ಲಿ ಕೊಟ್ಟರೆ ಆ ಮ್ಯಾಪೇ ನಮಗೆ ದಾರಿ ತೋರಿಸಿಕೊಂಡು ಕರ್ಕೊಂಡೋಗಿ ನಾವು ಎಲ್ಲಿ ಹೋಗಬೇಕೋ ಆ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗಿ ತಲುಪತ್ತೆ ಸೋ ಹಾಗಾಗಿ ಸ್ಮಾರ್ಟ್ ಫೋನಿಂದ ತುಂಬ ಉಪಯೋಗಗಳಂತೂ ಆಗ್ತಾ ಇದೆ ಹಾಗೇ ಸ್ಮಾರ್ಟ್ ಫೋನಿಂದ ತುಂಬ ಅನನುಕೂಲತೆಗಳೂ ಆಗ್ತಾ ಇದೆ ಸ್ಮಾರ್ಟ್ ಫೋನ್ ವಿಪರೀತ ಉಪಯೋಗಿಸೋದ್ರಿಂದ ಏನಾಗ್ತಿದೆ ಅಂತಂದರೆ ಮನುಷ್ಯರು ತಮ್ ತಮ್ಮ ತಾವು ಬೇರೆಯವರ ಜೊತೆ ಬೆರಿಯೋದು ತುಂಬ ಕಡಿಮೆಯಾಗಿದೆ ಅಂದರೆ ಯಾವಾಗಲೂ ಫೋನ್ ಇದ್ದರೆ ಸಾಕು ತಾವೊಬ್ಬರೇ ಇರ್ಬೋದು ಅದರ ಜೊತೆಗೆ ಅವರಿಗೆ ಬೇರೆ ಇನ್ಯಾರ ಅವಶ್ಯಕತೆಯೇ ಇಲ್ಲ ಯಾರೂ ಮಾತಾಡಕ್ಕೂ ಬೇಡ ಯಾರ ಜೊತೆ ಆಟಾಡೋದು ಬೇಡ ಯಾರ ಜೊತೆ ಏನು ಹಂಚ್ಕೊಳ್ಳೋದು ಬೇಡ ಅವರಾಯಿತು ಅವರ ಸ್ಮಾರ್ಟ್ ಫೋನಾಯಿತು ಅಂತ ಇರ್ತಾರೆ ಮತ್ತು ಇದರಿಂದ ಅನ ಆರೋಗ್ಯದ ಮೇಲೂ ಕೂಡ ತುಂಬ ದುಷ್ಪರಿಣಾಮಗಳಾಗ್ತಾ ಇದೆ ಅಂದರೆ ಇದನ್ನು ತುಂಬ ಉಪಯೋಗಿಸೋದ್ರಿಂದ ಬ್ರೇನ್ ಮೇಲೂ ಪ್ರೆಶರ್ ಬೀಳ್ತಾ ಇದೆ ಮತ್ತು ನಮ್ಮ ಕಣ್ಣಿಗೆ ತುಂಬ ತೊಂದರೆ ಆಗತ್ತೆ ಕ ಐ ಮೈಗ್ರೇನ್ ಅಂತ ತಲೆ ನೋವಂತ ತಲೆನೋವು ಈ ಥರ ಎಲ್ಲ ಕಾಯಿಲೆಗಳೂ ಬರ್ತಾ ಇದೆ ಮತ್ತೆ ಈಗ ಡ್ರೈವ್ ಮಾಡೋ ಟೈಮಲ್ಲಿ ಈ ವಾಹನ ಓಡಿಸೋ ಟೈಮಲ್ಲೂ ಕೂಡ ಎಲ್ಲರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಮಾರ್ಟ್ ಫೋನನ್ನು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸ್ಮಾರ್ಟ್ ಫೋನಲ್ಲಿ ಯಾರದೋ ಜೊತೆ ಮಾತಾಡ್ಕೊತಾ ಹೋಗಿರ್ತಾರೆ ಇಲ್ಲ ಏನೋ ಹಾಡನ್ನ ಕೇಳ್ತಾ ಹೋಗಿರ್ತಾರೆ ಅದರಿಂದ ಆಕ್ಸಿಡೆಂಟ್ಸ್ಗಳು ತುಂಬ ಜಾಸ್ತಿಯಾಗ್ತಾ ಇದೆ ಹಾಗಾಗಿ ಸ್ಮಾರ್ಟ್ ಫೋನಿಂದ ತುಂಬ ಉಪಯೋಗಗಳು ಇದೆ ಹಾಗೆಯೇ ತುಂಬ ಅನನುಕೂಲತೆಗಳು ಇದೆ ನಾವು ಈ ಸ್ಮಾರ್ಟ್ ಫೋನನ್ನು ಎಷ್ಟು ಹಿತಮಿತವಾಗಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಬೇಕು ಅದ್ಬಿಟ್ಟು ಇದ್ರಿಂ ಇದಕ್ಕೆ ತುಂಬ ಜಾಸ್ತಿ ಅನನುಕೂಲತೆಗಳನ್ನು ನಾವು ಮಾಡ್ಕೋಬಾರ್ದು